ಹಾಂ ಇದು ನಿಮ್ದು ಟೂರಿಸಮ್ ಕಂಪ್ನಿ ಐತಲ್ಲ ರೀ ನಾವು ಬೆಂಗ್ಳೂರಿಗೆ ಒನ್ ಡೇ ಟೂರ್ ಹೋಗ್ಬೇಕಂತ ಮಾಡಿದೀವಿ ರೀ ಪ್ಯಾಮ್ಲಿ ಎಲ್ಲ ಕೂಡಿ ಅದು ಎಷ್ಟು ಆಗ್ತೈತೆ ಒಂದು ದಿನ ಟೂರ್ ಪ್ಯಾರ್ಕ್ ಎಷ್ಟು ಆಗತ್ತೆ ಅದರಿ ಪ್ಯಾಕಿರೋದು ಇಲ್ಲ ಇಲ್ಲ ರೀ ನಮ್ದು ಫ್ಯಾಮಿಲಿ ಟ್ರಿಪ್ ಹೋಗೋರ್ ಅದಿವ್ ನಾವು ಬೆಂಗಳೂರಿಗೆ ಹಾಂ ಹಾಂ ಹಾಂ ಒಂದು ಎಷ್ಟು ಆಗ್ತೈತೆ ಅಂತ ಹೇಳಿ ಕೇಳೋದಿದ್ದೆ ನಾವೊಂದು ಹತ್ತು ಜನ ಇದ್ದೀವ್ರಿ ನಮ್ಮ ನಮಗೆ ಒಂದು ಐದು ದಿನ ಅಷ್ಟೇ ರೀ ಬೆಂಗ್ಳೂರಿಗೆ ಹೋಗೋದು ಅಡ್ಯಾಡೋದು ಹೊಳ್ಳಿ ರಿಟನ್ ಊರಿಗೆ ಬರೋದ್ ರೀ ಹತ್ತು ಸಾವಿರ ಆಗ್ತೈತಿ ಏನು ರೀ ಅದು ನೋಡಿ ಕಡಿಮೆ ಮಾಡ್ರಲ್ಲ ಅದನ್ನು ಮತ್ತು ನಮ್ಮ ಸೇಪ್ಟಿ ಅದು ಹೆಂಗ್ ವಹಿಸ್ತಿರ ನೀವು ಅಂದ್ರೆ ಒಂದು ಇಪ್ಪತ್ತು ಸಾವಿರ ಬಂದಂಗೆ ಆಯ್ತು ರೀ ಅದು ಹಾಂ ಆಯ್ತು ಸೇಪ್ಟಿ ಅದು ಏನು ಕೊಡ್ತೀರೇನು ರೀ ನಮಗೆ ಸೇಪ್ಟಿ ಅದು ನಾವೇ ಮಾಡ್ಕೋಳೊದು ಹಾಂ ಸರಿ ಸರಿ ಆಯ್ತು ಆಯ್ತು ತಗೋ ರೀ ಸರ್ ಹಂಗಾದ್ರ್ ಮಾತಾಡ್ತೇವೆ ರೀ ಹೊಳ್ಳಿ ಹಚ್ಚಿ ಆಯ್ತು ಆಯ್ತು ತಗೊಳ್ರಿ ಸರ್ ಬಾಯ್